ಹಾಂ ಹೇಳಿ ಮೇಡಮ್ ಹಾಂ ಐತ್ರಿ ಮೇಡಮ್ ಟೊಮ್ಯಾಟೊ ಐತ್ರೀ ಆಮ್ಯಾಲೆ ಬೆಂಡಿಕಾಯಿ ಐತ್ರೀ ನಂತರ ಬಟಾಟೆ ಐತ್ರೀ ಏನು ಬೇಕಾಗಿತ್ತು ರೀ ಮೇಡಮ್ ನಿಮಗೆ ಟಮ್ಯಾಟೊ ಐವತ್ತು ರೂಪಾಯಿ ಕಿಲೋ ರೀ ಮೇಡಮ್ ರೀ ಇಲ್ಲ ರೀ ಮೇಡಮ್ ಬಿಲ್ ಇಲ್ಲ ಬಜೆಟ್ ಅನ್ನಕ್ಕೆ ಏನೂ ಇಲ್ಲ ರೀ ಮೇಡಮ್ ಇಲ್ಲ ರೀ ಮೇಡಮ್ ಬಜೆಟ್ ಅನ್ನಕ್ಕೆ ಏನೂ ಇಲ್ಲ ರೀ ಅದೇ ಮಾ ಇಕ್ತ್ ತರು ಬರೋದು ಟ್ರಾನ್ಸ್ಪೋರ್ಟೇಷನ್ ಐತಲ್ಲ ರೀ ಮೇಡಮ್ ಅದಕ್ಕೆ ರೀ ಎಬ್ ಹಾಂ ರೀ ಮೇಡಮ್ ನಲ್ವತ್ತು ರೂಪಾಯಿ ಕಿಲೋ ಮಾಡಿ ಕೊಡ್ತಿನು ತೊಗೊಳಿ ನಿಮಗೆ ಹಾಂ ಫ್ರೆಷ್ ಅದ ಮೇಡಮ್ ಹಾಂ ರೀ ಅದು ಐದು ಕೆಜಿ ಆದ್ರೆ ಮೂವತ್ತೈದು ರೂಪಾಯಿ ಕಿಲೋ ಮಾಡ್ಕೊಡ್ತಾರೆ ಮೇಡಮ್ ರೀ ಆಯ್ತು ಮೇಡಮ್ ದರ್ ಮೂವತ್ತು ರೂಪಾಯಿ ಭಾಳ ಅಕ್ಕೆತ್ರೀ ಒಟ್ಟು ಮೂವತ್ತು ಮೂವತ್ರೆರಡಾರೂ ಹಿಡಿರಿ ಮೇಡಮ್

ಹಾಂ ಬಟಾಟೆ ಅದಾವೆ ರೀ ಮೇಡಮ್ ರೀ ಆಯ್ತ್ ಅವು ನಲ್ವತ್ತು ರೂಪಾಯಿ ಕಿಲೋ ರೀ ಮೇಡಮ್ ಹಾಂ ಫ್ರೆಷ್ ಫ್ರೆಷ್ ಇರ್ತಾವೆ ರೀ ಮೇಡಮ್ ಹಾಂ ರೀ ಅದು ಒಟ್ಟು ನಲ್ವತ್ತು ರೂಪಾಯಿ ಕಿಲೋ ಮೇಡಮ್ ರೀ ಇಲ್ಲ ರೀ ಮೇಡಮ್ ರೀ ಒಂದು ಮೂವತ್ತು ರೂಪಾಯಿ ಕಿಲೋ ಮಾಡಿಕೊಡ್ತೇವೆ ಬನ್ರಿ ಟ್ವೆಂಟಿ ಫೈವ್ ಭಾಳ ಕಮ್ಮಿ ಆಗ್ತದೆ ರೀ ಮೇಡಮ್ ನಮ್ಗೆ ಲಾಸ್ ಬರ್ತದೆ ರೀ ಹಾಂ ಆಯ್ತ್ ತಗೊಳಿ ಮೇಡಮ್ ಟ್ವೆಂಟಿ ಮಾ ಟ್ವೆಂಟಿ ಫೈವ್ ಮಾಡಿ ತಗೊಳಿ

ಹಾಂ ರೀ ಕೊತ್ತಂಬರಿ ಚೆನ್ನಾಗಿ ಐತ್ರಿ ಮೇಡಮ್ ಕೊತ್ತಂಬರಿ ಸೂಡು ಐತ್ರಿ ಹಾಂ ಅದು ಅದು ಹತ್ತು ರೂಪಾಯಿ ಸೂಡು ಮೇಡಮ್ ರೀ

ಹಾಂ ರೀ ಮೂರು ಸೂಡು ರೀ ಮೇಡಮ್ ರೀ ಏಳು ಮೂರ್ಲಿ ಇಪ್ಪತ್ತು ಹಾಂ ರಾತ್ ಆತಲ್ಲ ರೀ ಮೇಡಮ್ ಏಳು ಮೂರು ಏಳು ರೂಪಾಯ್ಗೆ ಒಂದು ಸೂಡು ಬತೈತೆ ರೀ ಆಯ್ತ್ ತಗೋರಿ ಆಯ್ತ್

ರೈಸ್ ಮೇಡಮ ಅಂದ್ರೆ ನಿಮ್ಗೆ ಯಾವ ರೈಸ್ ಬೇಕು ಆ ರೈಸ್ ರೈಸ್ ಇತ್ರಿ ಸಾದಾ ರೈಸ್ ಇತ್ರಿ ನಿಮ್ಗೆ ಯಾವ್ದು ಬೇಕು ಅದ್ ರೀ ಮೇಡಮ್ ಜೀರಾ ರೈಸ್ ಆರೆ ಐವತ್ತೈದು ರೂಪಾಯಿ ಕಿಲೋ ಮೇಡಮ್ ರೀ ಹ್ಞೂ ರೀ ನೀವು ಹೋಲ್ಸೇಲ್ ಆಗಿ ತೊಗೊಂಡ್ರೆ ನಲ್ವತ್ತು ರೂಪಾಯಿ ಕಿಲೋ ಮಾಡ್ಕೊಡ್ತೇವೆ ರೀ

ಜೋಳ ಮೂವತ್ತೈದು ರೂಪಾಯಿ ಕಿಲೋ ರೀ ಮೇಡಮ್ ಹಾಂ ಆಯ್ತ್

ಫೋನ್ ಕಟ್ ಮಾಡ್ಬೇಕೇನು ರೀ